ನನಗೆ ಒಬ್ಬ ಸಹೋದರ ಮತ್ತು ಒಬ್ಬ ಸಹೋದರಿ ಇಬ್ಬರೂ ಇದ್ದಾರೆ ಅವರ ಸ್ವಭಾವ ನನ್ನ ಸ್ವಭಾವ ಬೇರೆ ಬೇರೆ ಅವರು ತುಂಬ ಬೇಬೇಗ ಮಾತಾಡ್ತಾರೆ ನಾನು ಸ್ವಲ್ಪ ನಿಧಾನಕ್ ಮಾತಾಡ್ತೀನಿ ಮತ್ತು ಕೆಲಸ ಅಷ್ಟೇ ನನಗೆ ಏನಾದರೂ ಅಂದರೆ ಏನಾದರೂ ಮಾಡಬೇಕು ಅಂದರೆ ಮಾಡಿಬಿಡ್ಬೇಕು ಇರಲಿ ನೋಡೋಣ ಮಾಡೋಣ ಅನ್ನೋದು ನನಗೆ ಇಷ್ಟವಾಗೋದಿಲ್ಲ ನಮ್ಮಅಕ್ಕ ಅವರು ಅಷ್ಟೇ ಅವರು ಅವರು ಸ್ವಲ್ಪ ನಿಧಾನ ಜಾಸ್ತಿ ತುಂಬ ನಿಧಾನ ಯಾಕಂದರೆ ನನ್ಗಿನ ಅವರು ವಯಸ್ಸಿನ ಅಂತರ ಜಾಸ್ತಿ ಆದರೆ ನಾನು ಹಾಗಲ್ಲ ನಾನು ಸ್ವಲ್ಪ ಬೇಗ ಮಾಡಬೇಕು ಅಂದರೆ ಮಾಡಬೇಕಷ್ಟೇ ಆ ಥರ